ಮ್ಯಾಮ್ ಅವನಿಗೆ ಹುಷಾರಿರಲಿಲ್ಲ ಒಂದು ಅಲ್ಲಿ ನಮ್ಮ ಊರಲ್ಲಿ ಜಾತ್ರೆ ಇತ್ತಾ ಅಲ್ಲಿ ಹೋಗಿ ಜಂಕ್ ಫುಡ್ ಎಲ್ಲ ತಿಂದಿದ್ದು ಜಾಸ್ತಿ ಆಯ್ತು ಒಂದು ಸ್ವಲ್ಪ ಹೊ ಬೇದಿ ಎಲ್ಲ ಆಗ್ತಾ ಇದೆ ಅವನಿಗೆ ಅದಕ್ಕೆ ಬಂದಿಲ್ಲ

ಹೌದು ಮ್ಯಾಮ್ ಇನ್ನೊಂದು ಎರಡು ದಿವಸ ಕಳ್ಸ್ತಿವಿ ಒಂದು ಸ್ವಲ್ಪ ಅವನಿಗೆ ಟೆಸ್ಟ್ ಮಾಡ್ಸಿದ್ದೋ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸ್ಬೇಕು ಅಂದಿದಾರ ಅದಕ್ಕೆ ಹಾಂ ಹೋಗಿ ಬಂದಿದ್ದೀವಿ ಅದೇ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದಾರೆ ಮಾಡ್ಸ್ಬೇಕು ಮ್ಯಾಮ್ ಅದು ಖಾಲಿ ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿ ಮಾಡ್ಸ್ಬೇಕಂತ ಅದಕ್ಕೆ ನಾಳೆ ಹೋಗಿ ಮಾಡಿಸಿ ಏನಾಗಿದೆ ಅಂತ ಚೆಕ್ ಮಾಡಬೇಕು ಹೌದು ಮ್ಯಾಮ್ ಅದು ಮನೆ ದೇವರು ಜಾತ್ರೆ ಆಗಿತ್ತ ಮಿಸ್ ಅದಕ್ಕೆ ಅವ ಬರಕ್ಕಾಗಿಲ್ಲ ಮಿಸ್ ನೋ ಮ್ಯಾಮ್ ನೋಟ್ಸು ಯಾರಾದರೂ ಮಕ್ಕಳತ್ರ ಕಳ್ಸಕ್ಕೆ ಹೇಳ್ತೀರಾ ಹಾಂ ಹಾಂ ಹಾಂ ಹಾಂ ಹಾಂ ಅವನು ಮ್ಯಾಮ್ ಸಮ್ಮರಲ್ಲಿ ಸಮ್ಮರ್ ಬ್ಯಾಚಿಗೆ ಹೋಗಿದ್ದ ಟ್ಯೂಷನಲ್ಲಿ ಈ ಸರಿ ಟೆಂತ್ ಅಲ್ಲಾ ಅವನು ಸಮ್ಮರ್ ಬ್ಯಾಚಿಗೆ ಹೋಗಿದ್ದ ಅಲ್ಲಿ ಸ್ವಲ್ಪ ಸ್ಪೀಡಾಗಿ ಇದ್ಯಾ ಕಲ್ಸೋದು ಸ್ಪೀಡ್ ಆಯಿತು ಅವರು ಆಗಲೇ ಪೂರ್ತಿ ಸಿಲೆಬಸ್ ಮುಗ್ಸಿದ್ದಾರೆ ಆದರೆ ಒಂದು ಸ್ವಲ್ಪ ಅಷ್ಟೆಲ್ಲ ಸ್ಪೀಡ್ ಮಕ್ಳಿಗೆ ಅರ್ಥ ಆಗಲ್ಲ ಅಲ್ಲಾ ಒಂದು ಸ್ವಲ್ಪ ಟಚ್ ಇದೆ ಅದ್ರ ಬಗ್ಗೆ ಏನು ಬೇಸಿಕ್ ಲೆಸನ್ಸ್ ಬಗ್ಗೆ ಇರತ್ತಲ್ಲ ಬೇಸಿಕ್ಕಿದೆ ಒಂದು ಸ್ವಲ್ಪ ನೀವು ಒಂದು ಸ್ವಲ್ಪ ಒಂದು ಎರಡು ಪ್ರಾಬ್ಲಮ್ ಹೇಳ್ಕೊಟ್ರೆ ಅವ್ನು ಅರ್ಥ ಮಾಡ್ಕೊಂತಾನೆ ಬೇಗ ಕ್ಯಾಚ್ ಮಾಡ್ಕೊನ್

ಹಾಂ ಅದೇನು ಇವಾಗ ಕ್ಲಾಸಸ್ಸು ತುಂಬ ಮಿಸ್ ಆಗಿದೆಯೆಲ್ಲ ಏನು ಮಾಡೋದು

ಹಾಂ ಹಾಂ ಹಾಂ

ಏನೇ ಆದರೂ ಇಲ್ಲ ಏನೇ ಆದರೂ ಆ ಥರ ರಜ ಹಾಕಲ್ಲ ಅವ್ನು

ಹಾಂ ಆ ಈ ಮಕ್ಕಳು ಕೇಳಬೇಕಲ್ಲ ಮ್ಯಾಮ್ ಎಷ್ಟು ತಿನ್ಬೇಡ ಅಂದರೂ ತಿನ್ತಾನೆ ಕೇಳ್ಬೇಕಲ್ಲ ನಮ್ಮ ಮಾತು ಅವ್ರು

ಹ್ಞೂ ಹಾಂ

ಹಾಂ ಹಾಂ ಹ್ಞೂ ಹಾಂ ಮ್ಯಾಮ್ ಸ್ವಲ್ಪ ಹ್ಯಾಂಡ್ ಹ್ಯಾಂಡ್ರೈಟಿಂಗ್ ಸ್ವಲ್ಪ ಚನ್ನಾಗಿರೋರ್ದು ಕಳಿಸಿ ಹ್ಞೂ

ಹಾಂ ಮ್ಯಾಮ್ ಹಾಂ ಹಾಂ ಮ್ಯಾಮ್ ಸ್ಕೂಲಲ್ಲಿ ಇವ್ನ ಪ್ರೋಗ್ರೆಸ್ ಹೆಂಗಿದೆ ಮ್ಯಾಮ್

ಆ ಹಾಂ

ಹ್ಞೂ ಮ್ಯಾಮ್ ಅವ್ನಿಗೆ ಸ್ವಲ್ಪ ನೀವೇ ಬುದ್ಧಿ ಹೇಳ್ಬೇಕು ಸ್ವಲ್ಪ ಜಾಸ್ತಿ ತಿಂತಾನೆ ಅವ್ನಿಗೆ ದಿನಕ್ಕೆ ಏನಲ್ಲ ಅಂದರೂ ಒಂದು ನಲ್ವತ್ತು ಐವತ್ತು ರೂಪಾಯಿ ಅ ಬೇಕು ಬೇಕ್ರಿಯಿಂದ ತಂದಿಟ್ಟಿರ್ತಿರಾ ಸುಮಾರು ತಂದಿಟ್ಟಿರ್ತಿನಿ ಒಂದು ತಿಂಗ್ಳಿಗೆ ಆಗೋವಷ್ಟು ಅವನು ಹದ್ನೈದು ಹದ್ನಾಲ್ಕು ದಿನದಲ್ಲೇ ಮುಗ್ಸ್ತಾನೆ ಅದು ನಾವು ಹೇಳಬೇಕು ಅಷ್ಟೆಲ್ಲ ತಿನ್ಬೇಡ ಅಂತ ಅವನಾಗೆ ತಿಂದರೆ ಒಂದು ಎರ್ಡು ದಿನದಲ್ಲೇ ಮುಗ್ಸಿ ಬಿಡ್ತಾನೆ ಅವ್ನು ಅದೇ ಮ್ಯಾಮ್ ನೀವೊಂದು ಸ್ವಲ್ಪ ಬುದ್ಧಿ ಹೇಳ್ಬೇಕು ಆ ಬೇರೆ ಏನಾಗಿದ್ದಲ್ಲ ಇದನ್ನು ತಿಂದೇ ತಿಂದೇ ಆಗಿದ್ದವನು ಅವ್ನಿಗೆ ಆ ಥರ ಒಬ್ಬನೇ ಅಲ್ಲಾ ಒಬ್ಬನೆ ಮಗ ಅಲ್ಲಾ ಒಂದು ಸ್ವಲ್ಪ ಮುದ್ದಿನ ಮಗ

ಹಾಂ ಥ್ಯಾಂಕ್ ಯು ಹ್ಞ್ ಹ್ಞ್ ಹಾಂ ಥ್ಯಾಂಕ್ಸ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು